ಎಲ್ ಪಿ ಜಿ ಗ್ಯಾಸ ಉಪಯೋಗ ಮಾಡುವಾಗ ಮೊದಲು ಎಲ್ ಪಿ ಜಿ ಬಂದಿದ್ದ ತಕ್ಷಣ ಸೀಲ್ ಆಗಿದೆಯಾ ಎಲ್ಲಾದರೂ ಲೀಕ್ ಆಗ್ತಿದೆಯಾ ಮತ್ತೇನಂತ್ರು ಅದ್ರಲ್ಲಿ ಪ್ರಾಬ್ಲಮ್ ಇದೆಯಾ ಅಂತ ಮೊದಲನಾಗೆ ತಗೊಂಡು ನೋಡಿ ಆಮೇಲೆ ಒಳಗೆ ತಗೊಳ್ಳಿ ತಗೊಂಡ ಮೇಲೆ ಲೆಗಲೇಟರ್ ಹಾಕ್ತೀರಲ್ಲ ಹಾಕಿದ್ ತಕ್ಷಣ ನೋಡಿ ಎಲ್ಲಾದರೂ ಲೀಕ್ ಆಗ್ತಿದೆಯಾ ಈಗ ಫಸ್ಟು ನಾವು ಗ್ಯಾಸ್ ಹತ್ರ ಇದ್ದೀವಿ ಅಂದರೇನೇ ಒಂದು ಸ್ವಲ್ಪ ಭಯ ಇರಬೇಕು ಮೊದಲ್ನೇದಾಗಿ ಮೊಬೈಲನ್ನ ಅವಾಯ್ಡ್ ಮಾಡಿ ಮೊಬೈಲ್ ಹಿಡ್ಕೊಂಡ್ ನೀವು ಅಡುಗೆ ಮಾಡ್ತಿದ್ದೀರಾ ಅಂದರೆ ನೀವು ಮೊಬೈಲ್ ಒಳಗಡೆ ಹೊಟೋಗಿರ್ತಿರ ಮೊಬೈಲ್ ಒಳಗಡೆ ಹೊಟೋಗಿರ್ತಿರ ಆಮೇಲೆ ಅದು ಉಕ್ಕೋಗಿ ಬಿಟ್ಟಿರತ್ತೆ ಉಕ್ಕೋದ ಮೇಲೆ ಗ್ಯಾಸ್ ಎಲ್ಲ ಹೊರ ಬರ್ತಾ ಇರುತ್ತೆ ಬಂದರೂ ನೀವು ಭಯ ಬೀಳಕ್ಕೆ ಹೋಗ್ಬೇಡಿ ಕಿಟಕಿಗಳನ್ನ ತೆಗದು ಬಿಡಿ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಡಿ ಆಮೇಲೆ ಭಯ ಬೀಳಬೇಡಿ ಹೊರ ಬಂದುಬಿಡಿ ಬೆಂಕಿಯಿಂದ ದೂರ ಇಡಿ ಇಲ್ಲಿ ಕೆಲವರು ಮನೇಲಿ ಗ್ಯಾಸು ಒಲೆ ಎರಡೂ ಒಂದೇ ಹತ್ರ ಯೂಸ್ ಮಾಡ್ತಾ ಇರ್ತಾರೆ ಆ ಥರ ಮಾಡಬೇಡಿ ಬೆಂಕಿಗೂ ಗ್ಯಾಸಿಗೂ ಸ್ವಲ್ಪ ದೂರ ಇರಿ ಬೆಂಕಿಪಟ್ಟಣ ಸಹಿತ ದೂರ ಇಡಿ ದೀಪ ಆಗಲಿ ಏನೆಲ್ಲ ಆಗಲಿ ದೂರ ಇಡಿ